ಭಾರತದಲ್ಲಿ ಅತ್ಯುತ್ತಮ ಪ್ರಸಿದ್ಧ ಯೋಗ ಗುರುಗಳು ಅಂತ ಅಂದರೆ ಸ್ವಯಂ ಪರ ಮಿತ ಪರಮಾತ್ಮ ಭಾರತದಲ್ಲೇ ಅತೀ ಪ್ರಾಚೀನ ಆಗಿರುವಂತಹ ಯೋಗವೇ ಸಹಚರಾಜ ಯೋಗ ಯೋಗೇಶ್ವರ ಪರಮಾತ್ಮ ಮೊದಲು ಪ್ರಜಾಪಿತ ಬ್ರಹ್ಮರವರಿಗೆ ಕಲಿಸಿದ್ರು ಅವರು ಇಡೀ ಜಗತ್ತಿಗೇನೆ ಈ ಒಂದು ಯೋಗದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಅವರ ಯಾವ ರೀತಿ ಪ್ರೇರಣೇನ ನೀಡ್ತಾರೆ ಅಂದರೆ ಯೋಗ ಮಾಡೋದ್ರಿಂದ ಶಾರೀರಿಕವಾಗಿ ಬಲಿಷ್ಠರಾಗ್ತೀವಿ ಅಂದರೆ ಈ ಹತ್ತು ವರ್ಷ ಬದುಕೋರು ಹತ್ತರಿಂದ ಐವತ್ತು ಐವತ್ತರಿಂದ ನೂರು ವರ್ಷ ದಾಟಬಹುದು ಅನ್ನೋ ಒಂದು ಈ ಒಂದು ಮಾಹಿತಿನ ತಿಳಿಸ್ಕೊಟ್ಟವ್ರು ಯಾವುದೇ ರೀತಿಯ ವಾಕಿಂಗ್ ಆಗಲಿ ಜಾಗಿಂಗ್ ಆಗಲಿ ಇದು ಯಾವುದು ಬೇಡ ನಾವಿರೋ ಸ್ಥಳದಲ್ಲೇನೆ ಯೋಗ ಮ್ಯಾಟ್ನ ಹಾಕ್ಕೊಂಡು ಇರೋ ಜಾಗದಲ್ಲೆ ಯೋಗನ ಮಾಡೋದು ಅದರಿಂದ ಏನು ಲಾಭ ಇದೆ ಹೆಲ್ತನ್ನು ಹೇಗೆ ಕಾಪಾಡ್ಕೊಬೇಕು ಅನ್ನೋದನ್ನು ಅವರು ನಮಗೆ ಸ್ವಯಂಪ್ರೇರಿತರಾಗಿ ಪ್ರಾಚೀನ ಕಾಲದಿಂದಲೂ ಹೇಳಿಕೊಂಡು ಬಂದಂತಹ ಯೋಗ ಗುರುಗಳವರು ಹಾಗಾಗಿ ಈ ಯೋಗದ ಗುರು ಸರ್ವ ಶ್ರೇಷ್ಠ ಗುರು ಆಗಿದ್ದಾರೆ ಅಂತ ಪ್ರಥಮ ಗುರುಗಳೇ ಸರ್ವ ಶ್ರೇಷ್ಠ ಗುರು ಆಗಿದ್ದಾರೆ ಅಂತ ಹೇಳಬಹುದು ಮತ್ತೆ ಪರಮಾತ್ಮನೇ ಆಗಿದ್ದಾರೆ ಅಂತನೂ ಕೂಡ ಹೇಳ್ಬೋದು ಈ ಪರಮಸಿದ್ಧ ಪರಮ ಶಿಕ್ಷಕ ಪರಮ ಸದ್ಗುರು ಅಂತ ಕೂಡ ಹೇಳಲಾಗತ್ತೆ ಅವರಿಗೆ ಧನ್ಯವಾದಗಳು